ಹಲೋ ಯಾರು ಮಾತಾಡದು ಫಿಶ್ ಮಾರ್ಕೆಟ್ಟಾ ಆಂ ಎಂಥ ಮೀನುಂಟು ಮಗಾ ಹಾಂ ಕೊಡಿ

ಆಯ್ತು ಆಯ್ತು ಸ

ಹೌದಾ ಹಾಗಾದರೆ ಮಿ ಬಂಗ್ಡೆಗೆ ಎಷ್ಟು ನೂರಕ್ಕೆ ಕಮ್ಮಿ ಮಾಡಿ ಕೊಡಮ್ಮ ಸ್ವಲ್ಪ ಮತ್ತೂ ತುಂಬ ಇನ್ನೂ ಬೇಕು ಮೀನು ಸ್ವಲ್ಪ ಕಮ್ಮಿ ಮಾಡಿ ಕೊಡು ಇನ್ನೂ ಬಂಗುಡೆ ಮೂ ಹಾಂ

ಹೌದು ಬೂತಾಯಿ ಎಷ್ಟು ಬೂತಾಯಿ ಬೂತಾಯಿ ಎಷ್ಟಮ್ಮ ಇಪ್ಪತ್ತು ಬೂತಾಯಾ ಹಾಂ ಇವು ಹಾಂ ಅದು ಹಾಂ ಹಾಗಾದರೆ ನೂರು ರೂಪಾಯಿದು ಬೂತಾಯಿ ಹಾಕು ನೂರು ರೂಪಾಯಿದು ಬಂಗುಡೆ ಹಾಕು ಅದು ಬೇಡ ಇದು ಇದೇನು ಇದು ಎಟ್ಟಿ ಉಂಟಾ ಎಟ್ಟಿ ಎಟ್ಟಿ ಎಟ್ಟಿ ಎಟ್ಟಿ ಎಟ್ಟಿ ಕೊಡಿ ಹೋಯ್ ಎಟ್ಟಿ ಮತ್ತೇನು ಹಾಂ ನಂಗ್ ಉಂಟಾ ನಂಗ್

ಅರ್ಧ ಕೆ ಜಿ ಕೊಡಿ ಅದು ಆಯಿತು ಮತ್ತು ಬಂಗ್ ಅಂಜಲ್ ಕೊಡಿ ಫಂಕ್ಷನ್ ಇಲ್ಲ ಇದು ಬರ್ತಡೆ ಉಂಟು ಇನ್ನು

ತುಂಡು ಮಾಡಿ ಕೊಡಿ ಕಟ್ ತುಂಡು ಮಾಡಿ ಕೊಡಿ

ಬಂಗುಡೆ ಪ್ರೈ ಮಾಡಲಿಕ್ಕೆ ಎಟ್ಟಿ ಪಲ್ಯ ಮಾಡಿ ಬರಿದು ಬರಿದು ಕಟ್ ಮಾಡಿ ಕೊಡಿ ಫ್ರೈಗೆ ಮಾಡಿದ ಮಾಡಿ ಹಾಗೇ ಮತ್ತು ಇದು ತಂದು ಕೊಟ್ಟರೆ ಒಳ್ಳೆಯದಮ್ಮ ಇದ್ದರೆ ಯಾರ ಹತ್ತಿರಾದ್ರು ಕಳಿಸಿಕೊಡಿ ಯಾರಾದ್ರೂ ಹುಡ್ಗರು ಇದ್ದರೆ ಕಳ್ಸಿಕೊಡಿ ಅಮ್ಮ ನಮಗೆ ನಾವು ಮುದ್ಕರು ಅಲ್ಲವಾ ಆಯ್ತು ಆಯ್ತು ಆಯಿತು ಆಯಿತಮ್ಮ

ಆಯ್ತು ಆಯ್ತು ಎಟ್ಟಿ ಇದ್ದರೆ ಕೊಡಿ ಸ್ವಲ್ಪ ಎಟ್ಟಿ ಎಟ್ಟಿ ಆಯ್ತು ಆಯ್ತು ಆಯಿತಮ್ಮ ಧನ್ಯವಾದಗಳು ಧನ್ಯವಾದಗಳು